ಹಲೋ ಸರ್ ನಮಸ್ಕಾರ ನಾನ್ ಜಯಶ್ರೀ ಅಂತ ಸರ್ ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ ಸರ್ ನಮ್ಮ ಕಾಲೇಜಿಂದ ಒಂದು ಹತ್ತು ಹದಿನೈದು ಜನ ಸ್ಟುಡೆಂಟ್ ಕರ್ಕೊಂಬರ್ತಾಯಿದ್ದೀವಿ ಅದು ವೈಲ್ಡ್ ನೆಯಾ ವೈಲ್ಡ್ ಎನಿಮಲ್ಸ್ ಬಗ್ಗೆ ತಿಳ್ಕೊಳಕ್ಕೆ ಸಫಾರಿ ಎಲ್ಲ ಹೋಗ್ತಾರಲ್ಲ ಸರ್ ಅದ್ರ ಬಗ್ಗೆ ತಿಳ್ಕೊಳೊಕ್ಕೆ ನಮ್ಮ ಕಾಲೇಜಿಂದ ಒಂದು ಹದಿನೈದು ಇಪ್ಪತ್ತು ಜನಾನ ಹುಡ್ಗನ್ನ ಕರ್ಕೊಂಬರ್ತಾಯಿದ್ದೀವಿ ಅದು ಈಗ ಫೀಸೆಲ್ಲ ಹೆಂಗೆ ಸರ್ ಹೌದಾ ಈಗ ನಿಮ್ಮಲ್ಲಿ ಪ್ಯಾಕೇಜನ್ನ ಪ್ಯಾಕೇಜ್ ಅಂತ ಏನಾದ್ರು ಇದೆಯಾ ಅಥವಾ ಏ ಸಪ್ರೇಟ್ ಸಪ್ರೇಟ್ ಏನಾದರೂ ಚಾರ್ಜ್ ಮಾಡ್ತೀರಾ

ಹಾಂ ಅದೇ ಸರ್ ಅದ್ರ ಬಗ್ಗೆ ತಿಳ್ಕೊಬೇಕಿತ್ತು ಸ್ಟೂಡೆಂಟ್ಸ್ಗೆ ಆಂ ಹ್ಞೂ ಸರ್ ಅದರ ಬಗ್ಗೆ ನೀವೇ ತಿಳಿಸ್ಕೊಡ್ತೀರಾ ಸರ್ ನಿಮ್ಮ ಶ್ಟಾಫು ನಿಮ್ಮ ಶ್ಟಾಫ್ ಎಷ್ಟು ಜನ ಬರ್ತಾರೆ ಸರ್ ನಿಮ್ಮ ಶ್ಟಾಫು ಆಂ

ಹ್ಞೂ ಸರ್ ಈಗ ಅಲ್ಲಿ ಬಂದರೆ ಉಳ್ಕೊಳಕ್ಕೆ ಏನಾದ್ರೂ ವ್ಯವಸ್ಥೆ ಇದೆಯಾ ಸರ್ ನಿಮ್ಮ ಕಡೆಯಿಂದ ಹಾಂ ಸರಿ ಸರಿ

ಸರಿ ಅದು ನಿಮ್ಮ ಇದಕ್ಕೆ ಸಂಬಂಧಪಟ್ಟಿದ್ದೇನಾ ಸ ಅಥವಾ ಸಪ್ರೇಟ್

ಹಾಂ ಸರಿ ಅದು ಸರಿ ಸರಿ ಅದು ಅಲ್ಲಿ ಬಂದಮೇಲೆ ನೋಡ್ತೀವಿ ಸರ್ ಬೇಕಾದರೆ ಎ ಸಿ ಬೇಕಾ ನಾನ್ ಎ ಸಿ ನಾನ್ ಎ ಸಿ ಬೇಕಂತ ಮತ್ತು ಸರ್ ಅದು ಫೀಸ್ ಸ್ವಲ್ಪ ಒಂದು ಅಂದಾಜು ಎಷ್ಟಾಗ್ಬೋದು ಸರ್ ಅದಕ್ಕೆ ಒಂದು ಸ್ವಲ್ಪ ಹೇಳದ್ರೆ

ಹಾಂ ಸರಿ ಸರ್ ಆಯಿತು ಸರ್ ಈಗ ಬುಕ್ ಫಸ್ಟೇ ಮಾಡ್ಕೊಬೇಕಾ ಅಥವಾ ಅಲ್ಲಿ ಬಂದಮೇಲೆ ಇದು ಮಾಡ್ಕೊಬೋದಾ ನಾವು ಇಂಥ ನಾವು ಇಂಥ ದಿನ ಬರ್ತೀವಿ ಅಂತ ನಿಮ್ಗೆ ಫಸ್ಟೇ ಇನ್ಫಾಮ್ ಮಾಡಬೇಕಾ ಸರಿ ಸರ್

ಸರಿ ಸರ್ ನಮ್ಮ ಕಾಲೇಜ್ ಸ್ಟಾಫ್ ಹತ್ತಿರ ಮಾತಾಡಿ ನಮ್ಮ ಶ್ಟಾಫ್ ಜೊತೆ ಮಾತಾಡಿ ಯಾವಾಗ ಏನಂತ ನಾನು ಮತ್ತೆ ನಿಮ್ಗೆ ಕಾಲ್ ಮಾಡ್ತೀನಿ ಥ್ಯಾಂಕ್ ಯು ಸ